ಗ್ರಾಮೀಣ ಪ್ರದೇಶದ ಜನರಿಗೆ ಆಟಗಳನ್ನು ಆಡುವುದರಿಂದ ಆ ಆಟದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇನ್ನೂ ಹೆಚ್ಚಾಗ್ತದೆ ಯಾಕೆಂದರೆ ಆ ಆಟವು ಆ ಪ್ರದೇಶದ ಸಾಮ ಸಾಮಾಜಿಕ ಅಥವಾ ಏನು ಆ ಸಾಂಪ್ರದಾಯಿಕ ಆಟವಾಗಿರಬಹುದು ಇದು ಕೆಲವರಿಗೆ ತಿಳಿದಿರುದಿರಿನ್ನ ಇದನ್ನು ಆಡುವುದರಿಂದ ನಮಗೆ ಆ ಆಟದ ಬಗ್ಗೆ ಹೆಚ್ಚು ಮಾಹಿತಿ ಸಿಗುತ್ತದೆ ಅದು ಇತರರಿಗೂ ತಿಳಿಸುವಂತಹ ಒಂದು ಅವಕಾಶವು ನಮಗೆ ದೊರೆಯುತ್ತದೆ ಅದರ ಅದಲ್ಲದೆ ನಮ್ಮ ದೇಹದ ಸಾಮರ್ಥ್ಯವು ಹೆಚ್ಚಾಗುತ್ತದೆ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ಆ ಪ್ರದೇಶದಲ್ಲಿರುವ ಆ ಸಾಮಾಜಿಕಕ್ಕೆ ಒಂದು ಹೊಂದಿಕೊಂಡು ಆ ಕೆಲವು ಆಟಗಳು ಇರುತ್ತದೆ ನಮ್ಮ ಈ ಗ್ರಾಮೀಣ ಪ್ರದೇಶಗಳ ಆಟಗಳನ್ನು ಗಮನಿಸಿದಾಗ ಆ ಆಟಗಳು ಆ ಜನರ ಜೀವನಕ್ಕೆ ಹೊಂದಿಕೊಂಡಿರುವಂಥ ಆಟವಾಗಿರುತ್ತದೆ ಇದರಿಂದ ಅವರಿಗೆ ಸಾಮಾಜಿಕವಾಗಿ ತುಂಬ ಪ್ರಯೋಜನವಿದೆ ನನ್ನ ಪ್ರಕಾರ